ಹಲೋ ಹಾಂ ಹೌದು ಹೇಳಿ ಹೌದಾ ಹೌದಾ ನಿಮಗೆ ಒಂದು ಎಷ್ಟು ಸೆನ್ಸ ಒಂದು ಹತ್ತು ಹದಿನೈದು ಸೆನ್ಸ್ ಅಷ್ಟು ಬೇಕಾ ಹತ್ತು ಹದಿನೈದು ಹಾಂ ಹಾಗಾ ಹೌದಾ ಹಾಗಾದರೆ ನಿಮ್ಮದು ಬಜೆಟ್ ಎಷ್ಟು ಹೇಳಿ ಹಾಂ ತೊಂದರೆ ಇಲ್ಲ ಅಲ್ಲ ಹಾಂ ಅಂದರೆ ನಿಮಗೆ ಉಡುಪಿ ಮಣಿಪಾಲ ಹಾಗೆ ಹೌದಾ ಅಂದರೆ ಈಗ ಮಣಿಪಾಲ್ ಎಲ್ಲ ಈಗ ಪಾಶ್ ಸಿಟಿ ಆಗಿದೆ ಹಾಗಾಗಿ ನಿಮಗೆ ಮೂರು ನಾಲ್ಕು ಲಕ್ಷಕ್ಕೆ ಸೆನ್ಸಿಗೆ ಸಿಗೋದು ಕಷ್ಟ ನಿಮಗೆ ಸ್ವಲ್ಪ ಬೇಕಿದ್ದರೆ ಒಳಗೆ ಸ್ವಲ್ಪ ಸಿಗ್ತದೆ ಆದರೆ ನಿಮಗೆ ಮಣಿಪಾಲ್ ಸೆಂಟರ್ ಅಂದರೆ ಹೈವೇ ನಿಮಗೆ ಹತ್ತಿರ ಬೇಕಂಥೇಳಿದ್ರೆ ಈಗ ಒಂದು ಏಳು ಲಕ್ಷ ಹಾಗೆ ಕೇಳ್ತಾಯಿದ್ದಾರೆ ಅಂದರೆ ಈಗ ಎಲ್ಲ ನಿಮಗೆ ಸ್ಕೂಲಿಂದ ಹಿಡಿದು ಮಾರ್ಕೆಟಿಂದ ಹಿಡಿದು ಅಲ್ಲಿ ಮಣಿಪಾಲಂದರೆ ಎಲ್ಲ ನಿಮಗೆ ಎ ಟು ಝಡ್ ಉಂಟು ಹಾಗಾಗಿ ನಿಮಗೆ ನಿಮ್ಮ ಒಂದು ಬಜೆಟಿಗೆ ಸಿಗೋದು ಕಷ್ಟ ಆದರೆ ಸಹ ನಾನು ಟ್ರೈ ಮಾಡ್ತೇನೆ ಅಲ್ಲಿ ನಿಮಗೆ ಮಣಿಪಾಲ ಒಳಗೆ ಅಲ್ಲಾದರೆ ಉಂಟು ಅದು ಆಗ್ಬೋದಾ ಅದು ಹೌದು ರಸ್ತೆ ಇದ್ದ ಜಾಗ ಎಲ್ಲ ಬೇಕು ಆಯಿತು ನಿಮಗೆ ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿ ಇದ್ದರೆ ನಾನು ನಿಮಗೆ ಮಣಿಪಾಲ ಅಲ್ಲೇ ಹುಡುಕಿ ಕೊಡ್ತಾಯಿದ್ದೆ ನೋಡಿ ಎಂತ ಅಂತ ನಿಮ್ಮ ಬಜೆಟ್ ಅಷ್ಟೇ ಅಂತಾದರೆ ನಾನು ಮಣಿಪಾಲ್ ಒಳಗೆ ಹುಡುಕಿ ನಿಮಗೆ ನಾನು ಫೋನ್ ಮಾಡ್ತೇನೆ ಮತ್ತೆ ನೀವು ಒಂದು ಸಲ ನನ್ನ ಜೊತೆ ಜಾಗ ನೋಡಲಿಕ್ಕೆ ಬರಬೇಕು ಮತ್ತೆ ನಿಮಗೆ ಇಷ್ಟ ಆದರೆ ನೀವು ತಗೊಳ್ಳಿ ಇಲ್ಲದಿದ್ದರೆ ನಾನು ಬೇರೆ ಹುಡುಕ್ತೇನೆ ನಿಮಗೆ ಬೇರೆ ಹೇಳ್ತಾ ಇರ್ತೇನೆ ನಿಮ್ಮ ಬಜೆಟಿಗೆ ಬೇಕಾಗುವ ಹಾಗೆ ನಾನು ನಿಮಗೆ ಕಳಿಸ್ತಾ ಇರ್ತೇನೆ ನಿಮಗೆ ಯಾವುದು ಸರಿ ಹೊಂದುವ ಹಾಗೆ ಉಂಟು ನೀವು ನನಗೆ ಫೋನ್ ಮಾಡಿ ನಾನು ಈ ಜಾಗಕ್ಕೆ ಬನ್ನಿ ಅಂತ ಹೇಳ್ತೇನೆ ನೀವು ಬಂದು ಜಾಗ ನೋಡಿ ಹೋಗ್ಬೋದು ಮತ್ತೆ ಇಷ್ಟ ಆದರೆ ನಿಮಗೆ ಖುಷಿ ಇದ್ದರೆ ಹೇಳಿ ಮತ್ತೆ ನಾನು ಅದನ್ನು ಕನ್ವರ್ಷನ್ ಎಲ್ಲ ಮಾಡಿಸಿ ನಿಮ್ಮ ಕೈಗೆ ಕೊಡ್ತೇನೆ ಆಯಿತು ಆಯಿತಾಯ್ತು ನಾನು ನಿಮಗೆ ಈಗ ಎಲ್ಲ ಡಿಟೈಲ್ಸ್ ಎಲ್ಲ ನೋಡಿ ಅಂದರೆ ನಿಮ್ಮ ಬಜೆಟಿಗೆ ಸೂಟ್ ಆಗುವದ್ದು ಡಿಟೈಲ್ಸ್ ಎಲ್ಲ ನೋಡಿ ನಿಮಗೆ ಕಳಿಸ್ತೇನೆ ನೀವು ನೋಡಿ ನಿಮ್ಮ ಬಜೆಟಿಗೆ ಯಾವುದು ಸೂಟ್ ಆಗ್ತದೆ ಅಂತ ಯಾವುದು ಸೂಟ್ ಆಗ್ತದೆ ಅದು ನನಗೆ ಹೇಳಿ ಮತ್ತೆ ನಾನು ಎಲ್ಲ ನಿಮಗೆ ಇನ್ಫಾರ್ಮಶನ್ ತಗೊಂಡು ನಿಮಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಹೇಳ್ತೇನೆ ಮತ್ತೆ ನೀವು ಆ ಪ್ಲೇಸಿಗೆ ಬಂದರೆ ಆಯಿತು ಹಾಂ ಆಯಿತಾಯ್ತು